ಹಲೋ ಮೇಡಮ್ ಹಲೋ ಮೇಡಮ್ ಹಾಂ ನಮಗೆ ಹಣ್ಣ್ಗಳು ಬೇಕಾಗಿತ್ತು ಪ ಇದು ದೇವ್ರ ಕಾರ್ಯಕ್ಕೆ ಹ್ಞೂ ಒಂದು ನಾಲ್ಕು ಕೆಜಿ ಬಾಳೆಹಣ್ಣು ಹ್ಞೂ ಹ್ಞೂ ನಾಲ್ಕು ಕೆಜಿ ಇದು ಕಿತ್ಲೆ ಹಣ್ಣು ಎರಡು ಕೆಜಿ ಬಾಳೆಹಣ್ಣು ಎರಡು ಕೆಜಿ ಮಾವಿನ ಹಣ್ಣು ನೂರು ರೂಪಾಯಿ ಇದೆಯೇ ಹಾಂ ಅದು ನಾವೇ ಬಂದು ತಗೋ ಬರೋದಾ ಇಲ್ಲ ನೀವು ಯಾರ ಜೊತೆನಾರು ಪಾರ್ಸಲ್ ಕಳಿಸ್ತೀರಾ ಹ್ಞೂ ಹ್ಞೂ ಎಷ್ಟು ಗಂಟೆಗೆ ಬರೋದು ಮೇಡಮ್ ನಾವು ಹಾಂ ಅದೇ ನಮಗೆ ನಾಳೆ ಸಾಯಂಕಾಲ ಬೇಕು

ಹಾಂ ಹಾಂ ಹಾಂ ಹ್ಞೂ ಜಾಸ್ತಿ ರೇಟು ಹ್ಞೂ ನೂರು ರೂಪಾಯಿ ಕೆಜಿ ಆಯಿತು ಮೇಡಮ್ ಎಷ್ಟು ಗಂಟೆ ಹಾಂ ಹಾಂ ಹಾಂ ಹಾಂ ನಾಳೆ ನಾಳೆ ನಾಲ್ಕು ಗಂಟೆ ಐದು ಗಂಟೆಗೆ ಬಂದ್ರೆ ಆಗುತ್ತಲ್ಲ ಹಾಂ ಬರೋ ಅಷ್ಟೊತ್ತಿಗೆ ಸರಿ ಆಯ್ತದೆ ನಾವು ಇಲ್ಲಿ ನಾಗ್ಮಂಗಲ್ದ ಹತ್ತಿರ ಚಿಣ್ಯ

ಸರಿ ಸರಿ ಮೇಡಮ್ ಹಾಂ ಆನ್ಲೈನ್ ಬ ಪೇಮೆಂಟೂ ಮಾಡೋದೇನಿಲ್ಲ ಕ್ಯಾಶೇ ಕೊಡ್ತೀವಿ

ಜಾಸ್ತಿ ಕೊಟ್ಬಿಟ್ಟು ತಾಂಬ ಹಾಂ ಹಾಂ ಹಾಂ ಸರಿ ಸರಿ ಸರಿ ತ್ಯಾಂಕ್ ಯು ಮೇಡಮ್